ನಾನು ಇದುವರೆಗೆ ಯಾವ ಜಿಲ್ಲೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಿಲ್ಲ ಯಾವ ಬಾಡಿಗೇನು ತೆಗೆದಿಲ್ಲ ಅಂದರೆ ನನಗೆ ಗೊತ್ತಿರೋ ಅವರು ಫ್ರೆಂಡ್ಸ್ ಸ್ವಲ್ಪ ಬಾಡಿಗೆ ಮನೆಯಲ್ಲಿದ್ದಾರೆ ಅವರ ಬಾಡಿಗೆ ಬಂದು ನಾಲ್ಕು ಸಾವಿರ ಪ್ಲಸ್ ವಾಟರ್ ಬಿಲ್ ಒಂದು ಸಾವಿರ ಅದಕ್ಕೆ ಕರೆಂಟ್ ಬಿಲ್ಲು ಬರುತ್ತದೆ ನಂತರ ಅವ್ರಿಗೆ ಅಪಾರ್ಟ್ಮೆಂಟಲ್ಲಿ ಹೇಗಿರತ್ತೆ ಅಂತ ನನಗೆ ಇಷ್ಟು ಗೊತ್ತಿಲ್ಲ ಮಾರುಕಟ್ಟೆಯಲ್ಲಿ ಬೆಲೆಗಳು ಜಾಸ್ತಿ ಆಗಿವೆ ಯಾರಾದ್ರೂ ಸಹಉದ್ಯೋಗಿಗಳು ಅವರಿಗೆ ಅಪ ಮನೆ ಬೇಕು ಎಂದು ಬಂದಾಗ ಮನೆ ಸಿಗೋದು ತುಂಬ ಕಷ್ಟವಾಗಿದೆ ಮನೆ ಚೆನ್ನಾಗಿದ್ದರೆ ಬಾಡಿಗೆ ಜಾಸ್ತಿ ಇರತ್ತೆ ಬಾಡಿಗೆ ಕಮ್ಮಿ ಇದ್ದರೆ ಮನೆ ಚೆನ್ನಾಗಿರೋದಿಲ್ಲ ಆದ್ದರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ನಮಗೆ ಆ ಮನೇನೂ ಸಹ ಸಿಗುವುದಿಲ್ಲ ನಂತರ ಉದ್ಯೋಗ ಮಾಡಲು ಕಷ್ಟವಾಗುತ್ತದೆ ಆದ್ದರಿಂದ ನನ್ನದು ಒಂದೇ ಒಂದು ಮಾತು ಅಂದುಕೊಂದುವುದೆಲ್ಲ ಜೀವನವಲ್ಲ ಹೊಂದುಕೊಳ್ಳುವುದೇ ಜೀವನ ಆದ್ದರಿಂದ ಏನು ಚಿಕ್ಕದ್ರ ಅದಲ್ಲ ಅನ್ಕೋಬೇಡಿ ಏನು ಸಿಕ್ಕದ್ರಲ್ಲಿ ಅದರಲ್ಲಿ ಖುಷಿಪಡಿ ಚೆನ್ನಾಗಿ ಇರಿ